ನಮ್ಮ ಪ್ರದೇಶದಲ್ಲಿ ಧರ್ಮಗಳು ಅಂದರೆ ಒಂದು ಮುಸಲ್ಮಾನ ಹಿಂದೂ ಕ್ರಿಸ್ಚ್ಯನ್ ಜೈನ ಬೌದ್ಧ ಧರ್ಮ ಅದನ್ನು ನಾನು ನಾನು ಕಂಡಿರೋ ಪ್ರಕಾರ ಇಷ್ಟೊಂದು ಜನಗಳಿದ್ದಾರೆ ಅವರ ಧರ್ಮಗಳನ್ನು ಹೇಗೆ ಆಚರಿಸ್ತಾರೆ ಅಂದರೆ ಹಿಂದೂಗಳು ಗಣೇಶನ ಹಬ್ಬ ಜೋರಾಗಿ ಮಾಡಿದರೆ ಮುಸಲ್ಮಾನರು ರಂಜಾನನ್ನು ಜೋರಾಗಿ ಮಾಡ್ತಾರೆ ಕ್ರಿಶ್ಚಿಯನ್ನರು ಕ್ರಿಸ್ಮಸ್ನ ಜೋರಾಗಿ ಮಾಡ್ತಾರೆ ಹಾಗೆ ಜೈನರು ಅಥವಾ ಬೌದ್ಧರು ಬುದ್ಧನ ಒಂದು ಜನ್ಮ ದಿನದಂದು ಅವರವ್ರ ಹಬ್ಬನ ನಿಭಾಯಿಸ್ತಾರೆ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಆದರೂ ಕೂಡ ನಮ್ಮ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿಯಾದ ಜಗಳ ಇಲ್ಲ ಹಿಂದೂ ಮುಸಲ್ಮಾನ ಅನ್ನೋ ಜಗಳ ಇಲ್ಲದೆ ಒಟ್ಟುಗೂಡಿ ನಾವು ಒಂದು ಹಬ್ಬನ ಪಡ್ತೀವಿ ಒಂದು ಒಂದು ಆಚರಣೆ ಪಡಿಸ್ತೀವಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಲ್ಲೆ ನಾನು ಈಗ ನಾನು ಒಬ್ಬ ಹಿಂದೂ ಆಗಿ ಮುಸಲ್ಮಾನನ ಮನೆಯಲ್ಲಿ ಆ ಆ ರಂಜಾನ್ ಹಬ್ಬನ ಆಚರಿಸಬಲ್ಲೆ ಒಬ್ಬ ಮುಸಲ್ಮಾನಳು ನನ್ನ ಮನೆಗೆ ಬಂದು ಹೋಳಿಗೆ ಊಟ ಮಾಡಬಲ್ಲಳು ಹಾಗೆ ನಾವು ಒಟ್ಟಾಗಿ ಕೂಡಿ ಒಂದು ಹಬ್ಬ ನಾವು ಧರ್ಮವನ್ನು ಧರ್ಮದ ಮೇಲೆ ಎಂದು ಆಚರಿಸಿಲ್ಲ ಹಬ್ಬನ ಹಬ್ಬದ ರೀತಿಯಾಗಿ ಆಚರಿಸಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ